ಆಸ್ಪತ್ರೆ ನಿರ್ವಹಣೆ ಬಗ್ಗೆ ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ ಇವಾಗ ನಾವು ಹಾಸ್ಪೆಟ್ಲಿಗೆ ಹೋಗ್ತೀವಿ ಅಂತಂದರೆ ನಿಮ್ಗೇನಾದ್ರೂ ಹುಷಾರಿಲ್ಲ ಅಂತಾರೆ ನಮ್ಮನ್ನು ಸಡನ್ನಾಗಿ ಅವರು ನಮಗೆ ಅಡ್ಮೆಂಟ್ ಮಾಡ್ಕೊಳಲ್ಲ ಪಸ್ಟಿಗೆ ನಾವಲ್ಲಿ ಓ ಪಿ ಡಿ ತಗೊಳ್ಳೋದಾಗಿರ್ಬೋದು ಓ ಪಿ ಡಿ ತಗೊಂಡು ನಾವು ಯಾವ ಡಾಕ್ಟರನ್ನ ನಾವು ಕನ್ಸಲ್ಟ್ ಮಾಡ್ತೀವಿ ಅನ್ನೋದನ್ನ ಕೂಡ ನಾವು ಇಲ್ಲಿ ನೋಡ್ಬೋದಾಗಿದೆ ಯಾವ ಡಾಕ್ಟರನ್ನ ನಾವು ನೋಡ್ತೀವಿ ಅವರು ನಮಗೆ ಹೋಗಿದ್ದ ತಕ್ಷಣ ನೀ ಅಡ್ಮಿಂಟ್ ಅವರು ಮಾಡ್ಕೊಳಲ್ಲ ಅದಕ್ಕೆ ತಕ್ಕಂತೆ ಅವರು ನಮಗೆ ಚಿಕಿತ್ಸೆಗಳ್ನ ಮಾಡ್ತಾರೆ ಹಲ್ವಾರು ರೀತಿಯ ಸ್ಕ್ಯಾನಿಂಗಳಿದ್ರೆ ಸ್ಕ್ಯಾನಿಂಗಳ್ನ ಅವರು ಅದೇ ಹಾಸ್ಪಿಟ್ಲಲ್ಲಿ ನಮಗೆ ವ್ಯವಸ್ಥೆ ಇದ್ದರೆ ಆ ರೂಮಿಗೆ ಹೋಗಿ ಮಾಡ್ಕೊಂಡು ಬನ್ನಿ ಅಂತ ಅವರು ಹೇಳೋದನ್ನು ನೋಡ್ಬೌದು ಅಲ್ಲಿ ಹೋಗಿ ನಾವು ಸ್ಕ್ಯಾನಿಂಗನ್ನು ಮಾಡ್ಕೊಂಡ್ ಬಂದು ನಾವು ಯಾವ ಡಾಕ್ಟರಿಗೆ ನಾವು ಕನ್ಸಲ್ಟ್ ಮಾಡಿರ್ತೀವಿ ಆ ಡಾಕ್ಟರಿಗೆ ನಾವು ತೋರ್ಸಿದ ಮೇಲೆ ಅವರು ಅದನ್ನ ನಮಗೆ ಯಾವ ರೀತಿಯ ಪ್ರಾಬ್ಲಮ್ ಇದೆ ಅನ್ನೋದನ್ನು ಅವರು ಕಂಡು ಹಿಡಿದು ಇದಕ್ಕೆ ನಾವು ಅಡ್ಮಿಟ್ ಮಾಡ್ಕೊಬೋದಾ ಅಥವಾ ಮನೆಯಲ್ಲೇ ನಾವು ಕ್ಯೂರ್ ಮಾಡ್ಬೋದು ಮಾಡಬಹುದಾ ಅನ್ನೋ ಮೂಲಕ ಅವ್ರೇನು ಮಾಡ್ತಾರೆ ಅಂತಂದರೆ ನಮಗೆ ಸಲಹೆ ಕೊಡ್ತಾರೆ ಎಲ್ಲಾದ್ರು ಅಡ್ಮೆಂಟ್ ಮಾಡಿಕೊಳ್ಳೇಬೇಕಪ್ಪ ಅಂತಂದರೆ ಅವರು ಅಡ್ಮೆಂಟ್ ಮಾಡಿ ಮಾಡಿಕೊಂಡು ದಿಸಾಗ್ ಅಂದರೆ ಅಡ್ಮೆಂಟಿನ ಸಮ್ಮರಿ ಬರೀತಾರೆ ಆ ಸಮ್ಮರಿ ತಗೊಂಡು ನಾವು ಓ ಪಿ ಡಿ ರೂಮಿಗೆ ಹೋಗಿ ನಾವು ಕನ್ಸಲ್ಟ್ ಮಾಡಿ ಅವರು ಇಂಥ ಮೇಲುಗಡೆ ಫ್ಲೋರಿಗೆ ಹೋಗಿ ಅಂತ ನಮಗೆ ಹೇಳ್ತಾರೆ ಅಲ್ಲಿ ಜನಗಳು ಇದ್ದರೆ ನಮಗೆ ಸರಾಗವಾಗಿ ನಮಗೆ ಇಂಥ ರೂಮ್ಗಳಿಗೆ ಹೋಗ್ಬೋದು ಅಂತ ನಮ್ಗೆ ಗೊತ್ತಾಗುತ್ತೆ ಅಲ್ಲಿಗೆ ಹೋದಮೇಲೆ ನಮಗೆ ಮುಂದುಗಡೇನೆ ನಮಗೆ ನರ್ಸ್ಗಳೂ ಒಬ್ಬರು ಎಂಟ್ರೇನ್ಸಲ್ಲಿ ಇರ್ತಾರೆ ಸೋ ಅವರು ನಮ್ಮನ್ನ ಅವರು ಅಡ್ಮೆಂಟ್ ಮಾಡ್ಕೊತಾರೆ ನಮಗೆ ಅಡ್ಮೆಂಟ್ ಮಾಡ್ಕೋಬೇಕು ಅಂತೇಳಿ ಇವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಮ್ಮದು ಆಧಾರ್ ಕಾರ್ಡ್ ವ ಬೇಕಾಗಿರುತ್ತೆ ಮತ್ತು ನಮ್ಮದು ರೇಷನ್ ಕಾರ್ಡ್ ಬೇಕಾಗಿರುತ್ತೆ ಈ ರೀತಿಯಾಗಿ ತಗೊಂಡೋಗಿ ನಮ್ಮನ್ನು ಅವರು ಅಡ್ಮೆಂಟ್ ಮಾಡ್ಕೊತಾರೆ ಅಡ್ಮೆಂಟ್ ಮಾಡ್ಕೊಂಡು ಆದ ನಂತರ ಅವರು ನಮಗೆ ಅಲ್ಲಿ ಅಂತಹ ರಾತ್ರಿಯ ವ್ಯವಸ್ಥೆಗೆ ನಮಗೆ ಪ್ರತಿಯೊಂದು ನರ್ಸ್ಗುಳು ಆ ರಾತ್ರಿಯ ವ್ಯವಸ್ಥೆಗೆ ನಮಗೆ ನರ್ಸ್ಗಳು ಇರ್ತಾರೆ ಡಾಕ್ಟರ್ಗಳು ಇರೋದಿಲ್ಲ ನಮಗೆ ಇಂಜಕ್ಷನ್ ಕೊಡೋದಾಗಿರ್ಬೋದು ನಮಗೆ ನೋವು ನೈಟ್ಗೆ ಒಬ್ರು ಇರ್ತಾರೆ ನರ್ಸ್ಗಳು ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಅಂತ ನರ್ಸ್ ಬಂದಿರ್ತಾರೆ ಮಾರ್ನಿಂಗ್ ಚೆಕಪ್ಪಿಗೆ ನಮಗೆ ಡಾಕ್ಟರ್ಗಳು ಬಂದು ಸರೌಂಡಿಂಗ್ ರೌಂಡಿಂಗ್ ಮಾಡ್ಕೊಂಡು ಹೋಗ್ತಾರೆ ನಮಗೆ ಹಾಗಾಗಿ ನಾವು ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದನ್ನ ನಾವು ನೋಡ್ಬೌದಾಗಿದೆ ಮತ್ತು ಇದರಲ್ಲಿ ನಾವು ಹೇಳೋದು ಅಂತಂದ್ರೆ ಪ್ರತಿ ಒಂದಕ್ಕೂ ನಮಗೆ ಸೌಲಭ್ಯಗಳು ನಿರಾಗ್ ಸರಾಗವಾಗಿ ಇರೋದನ್ನ ನಾವು ಕಾಣ್ಬೌದು ಎಲ್ಲ ಕಡೆ ಒಬ್ರು ಒಬ್ಬೊಬ್ರು ವ್ಯಕ್ತಿಗಳ ಇದ್ದರೆ ನಮಗೆ ಎಲ್ಲಿಯೂ ನಮಗೆ ತೊಂದರೆ ಆಗೋದಿಲ್ಲ ಸರ್ಕಾ ಆಸ್ಪತ್ರೆಗಳಲ್ಲಿ ಏನು ನೀವು ಈ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಅಂತ ಅವ್ರಿಗೆ ವಹಿಸಿದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಾಗಾಗಿ ಪೇಶಂಟ್ಗಳು ಅಡ್ಮಿಂಟ್ ಆಗ್ತಾರೆ ಅಂತ ನಾವು ಹೇಳಬೌದು